ಒಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಒಂಬೈನೂರ ನಲವತ್ತೆರಡು ನಾಲ್ಕು ಲಕ್ಷದ ನಲವತ್ತ್ನಾಲ್ಕು ಸಾವಿರದ ನಾನ್ನೂರ ನಲವತ್ತ್ನಾಲ್ಕು ಒಂಬತ್ತು ಲಕ್ಷದ ಐವತ್ತಾರು ಸಾವಿರದ ಒಂಬೈನೂರ ನಲ್ವತ್ತೆರಡು ಆರು ಲಕ್ಷದ ಅರವತ್ತಾರು ಸಾವಿರದ ಆರುನೂರ ಅರವತ್ತಾರು ಮೂರು ಲಕ್ಷದ ಮೂವತ್ತ್ಮೂರು ಸಾವಿರದ ಮೂನ್ನೂರ ಮೂವತ್ತ್ಮೂರು